ಧಾರ್ಮಿಕ ಆಚರಣೆ ಸಂಬಂಧ ಹಾಡುಗಳಲ್ಲಿ ಮೊದಲ್ನೇದಾಗಿ ಗಣಪತಿ ಹಾಡು ಓಮ್ ಗಣರಾಯ ಶ್ರೀ ಗಣರಾಯ ಓಮ್ ಗಣರಾಯ ಶ್ರೀ ಗಣರಾಯ ಗಣಪತಿ ಬಪ್ಪ ಮೋರೆ ಇದು ಒಂದು ಚರಣ ಅಷ್ಟೇ ಹೀಗೆ ತುಂಬ ಹಾಡುಗಳಿದೆ ಗಣಪತಿ ಬಗ್ಗೆ ಅಸಂಖ್ಯಾತವಾದ ಹಾಡುಗಳಿದೆ ಮತ್ತು ಗಣೇಶೋತ್ಸವನ್ನು ಇತ್ತೀಚಿಗೆ ಆಚರಣೆ ಮಾಡಿದ್ದೀವಿ ತುಂಬ ಒಳ್ಳೆ ಭಕ್ತಿ ಭಾವವನ್ನು ಮತ್ತು ಎಲ್ಲ ಕಾರ್ಯಗಳು ನಿರ್ವಿಘ್ನವನ್ನು ಉಂಟುಮಾಡುವಂಥ ನಮ್ಮ ಗಣಪತಿ ಹಾಡುಗಳು ತುಂಬ ಪ್ರಸಿದ್ಧಿಯಾದ ಹಾಡುಗಳು ತುಂಬ ಹಾಡುಗ್ಳು ಗೊತ್ತಿದೆ ಅದರಲ್ಲಿ ಮತ್ತು ಎರ್ಡ್ನೇದಾಗಿ ಶೀರಾಮ ದ ರಾಮನ ಬಗ್ಗೆ ಅಂತೂ ಶ್ರೀರಾಮ ರಾಮ ಜಯ ಜಯ್ ರಾಮ್ ಅಂತ ತುಂಬ ತುಂಬ ಅಲಂಕೃತ ಹಾಡುಗಳಿದೆ ಅದರಲ್ಲಿ ತುಂಬ ಈಗ ರಿಂಗ್ಟೋನ್ಗಳಾಗೂ ಮಾಡಿ ಮಾಡಿಕೊಂಡಿದ್ದಾರೆ ರಾಮನ ಹೆಸರೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಏನಪ್ಪಾ ಹೀಗೆ ಹೇಳ್ತಾರೆ ಅಂತಂದರೆ ಹೌದು ರಾಮ ಕೊನೆಗೆ ಅವ್ನೆಲ್ಲವನ್ನೂ ರಾಮರಾಜ್ಯ ಅಂತ ಯಾಕೆ ಹೇಳ್ತಾರೆ ಎಲ್ಲರೂ ಅವನ ರಾಜ್ದಲ್ಲಿ ಎಲ್ಲರೂ ಶಾಂತವಾಗಿದ್ರು ಅಂತ ಆದ್ದರಿಂದಾಗಿ ರಾಮ ಎಲ್ಲೂ ಉದ್ವಿಗ್ನಗೊಳ್ತಾಯಿರಲ್ಲ ಹೆಚ್ಚಿಗೆ ಅವನು ಒಂದೊಬ್ಬ ಸ್ಮಿತ ಪೂರ್ವ ಭಾಷೆ ಇದ್ದವನು ಅವನು ಮು ಯಾರಾದ್ರು ಮಾತಾಡ್ಬೇಕಾದ್ರೆ ನಗುಮುಖದಿಂದ ಮಾತಾಡಿಸ್ತಾ ಇದ್ದನಂತೆ ಹಾಗಂದ್ಬಿಟ್ಟು ರಾಮನ ಒಂದು ತುಂಬ ಅಸಂಖ್ಯಾತ ಅನಾಥರಾಗಿದೆ ಅದನ್ನ ತುಂಬ ಇಷ್ಟಪಡ್ತೀನಿ ಅವತ್ತೆ ಆಂಜನೇಯ ಆಂಜನೇಯ ಅಷ್ಟೇ ಅವನ ಶೌರ್ಯ ಬುದ್ಧಿ ಮತ್ತೆ ಅವನ ದಾಸ ಮನೋಭಾವ ಸಮರ್ಪಿತ ಮನೋಭಾವ ರಾಮನ ಕಂಡರೆ ಅವನ ರಾಮ ಅವನ ಹೃದಯದಲ್ಲಿದ್ದ ಅಂಥರೇಳಿ ರಾಮನು ಅಷ್ಟೇ ಆಂಜನೇಯನು ಅಷ್ಟೇ ರಾಮ ಹನುಮಾನ್ ಚಾಲಿಸ ತುಂಬ ಚೆನ್ನಾಗಿರುತ್ತೆ ಅದರಿಂದಾಗಿ ನಾನು ತುಂಬ ಅದನ್ನು ಇಷ್ಟಪಡ್ತೀನಿ